ಹಾಂ ಹಲೋ ರೀ

ಈಗ ಅದರ ಸಲುವಾಗಿ ಅವು ಏನಪ್ಪ ಅಂದರೆ ಬೇರೆ ಬೇರೆ ಡ್ಯಾನ್ಸ್ ಅದಾವಲ್ಲ ಅವು ಗ್ರೂಪ್ಗ್ರೋ ಗ್ರೂಪ್ಗಳಿಗೆ ಬೇರೆ ಬೇರೆ ರೀತಿಲಿ ಡ್ರೆಸ್ ಹೊಲಿಬೇಕಾಗ್ಯವೆ ಅವು ಡ್ಯಾನ್ಸಿಗೆ ತಕ್ಕಂಗೆ ಅದಕ್ಕೆ ಅವು ಕೊಡೋದಿತ್ತು ಮತ್ತು ನಮಗೆ ಹದಿನೈದನೇ ತಾರೀಖು ನೆಕ್ಸ್ಟ್ ತಿಂಗ್ಳ ಹದಿನೈದನೇ ತಾರೀಖು ಒಳಗೆ ಬೇಕು ಮತ್ತು ಅವು ಆಗ್ತವಾ ಇಲ್ಲ ಎಷ್ಟು ರೊಕ್ಕಾಗ್ತದೆ ಏನು ಸುದ್ದಿ ಸ್ವಲ್ಪ ಅದೇ ಕೇಳಬೇಕಾಗಿತ್ತು ಅದಕ್ಕೆ ಫೋನ್ ಮಾಡಿದ್ದು ರಿ ಮತ್ತೇನೂ ಇಲ್ಲ ಆತರ್ ನೆಕ್ಸ್ಟ್ ತಿಂಗ್ಳ ಹದಿನೈದರೊಳಗೆ ಹೊಲ್ದು ಕೊಡ್ಲಿಕ್ಕ ಒಂದು ತಿಂಗ್ಳು ಅಂದ್ರೆ ನೆಕ್ಸ್ಟು ಇನ್ನೊಂದು ಇಪ್ಪತ್ತು ದಿನ ಉಳಿದಲ್ರಿ ರಿ ಇನ್ನೊಂದು ಇಪ್ಪತ್ತು ದಿನ್ದಾಗ ಆಗಲ್ಲ ರಿ ಹ್ಞೂ ಹ್ಞೂ ಹ್ಞೂ ಬ್ಯಾರೇವ್ರ ಬಲ್ ಇನ್ನೊಬ್ರು ಯಾರ ಬಲ್ ರಿ ತೊಗೊ ರಿ ಅರ್ಧ ನೀವು ತೊಗೊ ರಿ ಅರ್ಧ ಅವ್ರಿಗೆ ಕೊಡಿರಿ ಹೆಂಗಾರೂ ಮಾಡಿ ಅದಿಷ್ಟು ಅದಿಷ್ಟು ಮಾಡಿ ಕೊಡಿರಿ ಅರ್ಧಾರೆ ಮಾಡಿ ಕೊಡಿರಿ ಕಡಿಗೆ ಹೌದಿಲ್ಲ ಹ್ಞೂ ಹ್ಞೂ ಹ್ಞೂ ಆಯಿತು ಎಷ್ಟ್ ಆಗ್ತವೋ ಅಷ್ಟು ಮಾಡಿ ಕೊಡಿರಿ ಹದಿನೈದನೇ ತಾರೀಖು ತನಕ ನೀವು ಎಷ್ಟು ಆಗ್ತವ್ ಅಷ್ಟು ಆಯ್ತು ಆಯ್ತು ಅಗಾ ಯಾಕಂದ್ರೆ ನಂಬಲ್ಲಿ ಈಗ ನೋಡಿರಿ ಹುಡುಗರು ಎಷ್ಟು ಅವೊಂದು ಅದು ಡ್ಯಾನ್ಸಿನ ಹದಿನೈದು ಹದಿನೈದು ಹಿಡಿದರ್ನೂ ಒಂದು ಎಂಟು ಗ್ರೂಪ್ ಆಗ್ತವ ನೂರ ಇಪ್ಪತ್ತು ಹುಡುಗರ ಡ್ರೆಸ್ಸ್ ನೂರ ಇಪ್ಪತ್ತು ಹುಡುಗರ ಡ್ರೆಸ್ಸ ಅವು ಹದಿನೈದು ಬೇರೆ ಹದಿನೈದು ಬೇರೆ ಹಿಂಗೆ ಒಟ್ಟು ಎಂಟು ಟೈಪ್ ಡ್ರೆಸ್ಸ್ ಆಗ್ತವ ಮತ್ತು ಅವೆಲ್ಲ ಪರ್ದೆ ಗಿರ್ದೆ ಅವು ಹಿಂದೆ ಅವಕ್ಕ ನಾಟಕ ಮಾಡೋರಿಗೆ ಅವಕ್ಕ ಅವುಕ್ಕೂ ಸ್ವಲ್ಪ ಅವೆಲ್ಲ ಇದು ಬೇಕಾಗ್ತವ್ ಅವನ್ನೂ ಹೊಲ್ದು ಕೊಡ್ಬೇಕಾಗತ್ತ ಮತ್ತು ಟೋಟಲ್ ಹ್ಞೂ ಹ್ಞೂ ಆಯ್ತು ಅಷ್ಟೇ ಮಾಡಿರಿ ಯಾವಾಗ ಆಗ್ತದ್ ನೋಡಿರಿ ಆದಷ್ಟ್ ಬೇಗ ಮಾಡ್ಕೊಳೋಕ್ಕೆ ಟ್ರೈ ಮಾಡಿರಿ ಯಾಕಂದ್ರೆ ಹದಿನೈದನೇ ತಾರೀಖೇ ಅದ ಅದು ನಿಮ್ಗೆ ಏಸು ಆಗ್ತವ್ ಅಷ್ಟೇ ತೊಗೊಳ್ರಲ್ಲ ಅಷ್ಟು ಮಾಡೋದ್ ಆಗಿಲ್ಲಾಂದ್ರೆ ಏಟ್ ಆತ ಅಷ್ಟೇ ತೋರಲ್ಲ ಒಂದು ಎರಡು ಗ್ರೂಪ್ ಎರಡು ಗ್ರೂಪಿಂದಾರೂ ತೋರಲ್ಲ ಪೂರಾ ಆಗಲ್ಲ ನೂರ ಇಪ್ಪತ್ತು ಜೋಡರೆ ಆಗಲ್ಲ ನೂರ ಇಪ್ಪತ್ತು ಜೋಡಿ ಆಗಲಿಲ್ಲ ಅಂದರ್ನೂ ಒಂದು ಹದಿನಾರು ಜೋಡರ ತೊಗೊಳ್ರೀ ಇಲ್ಲ ಇಪ್ಪತ್ತು ಇಪ್ಪತ್ತ್ನಾಲ್ಕು ಜೋಡರ ತೊಗೊಳ್ರಿ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ

ಆಯ್ತಯ್ತು ತೋರಿ ಅಷ್ಟೇ ಮಾಡೋಣಂತ ನೋಡೋಣ್ರದನ್ನ ಏನು ಅಂಬೋದು ನಿಮ್ಗೆ ಮಾತಾಡ್ತೇನೆ ಇನ್ನೊಂದು ಸಲ ಮತ್ತು ಬಂದ್ರಂದ್ರೆ ಅವ್ರು ಏನರೆ ಬಂದರು ಮಾಡದ್ರು ಅಂದರೆ ನಮಗೆ ಒಂದು ಸಲ ಕಾಲ್ ಮಾಡಿ ಹೇಳಿರಿ ಹಾಂ ನಂಬರ್ ಇದೇ ಇರ್ತದೆ ಹಾಂ ಹಾಂ ಹಾಂ ಅಷ್ಟೇ ಮಾಡಿರಿ ಹಾಂ ಆಯ್ತು ತೊರಿ ಇಡ್ಲಾ ರಿ